ನಾವು ಉತ್ತರ ಭಾರತದವರು ಅವರಿಗಿಂತ ಉತ್ತರ ಭಾರತದವರಿಗಿಂತ ದಕ್ಷಿಣ ಭಾರತದವರು ಅಡುಗೆಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೋದು ಯಾವುದೇ ಗೆಸ್ಟ್ ಬಂದರು ನಾವು ಒ ತುಂಬ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತೀವಿ ನಾನ್ ವೆಜ್ಜು ವೆಜ್ಜು ಎಲ್ಲ ಮಾಡ್ತೇವೆ ವೆಜ್ಜೊಂದು ವೆಜ್ಜಿಗಿಂತ ನಾನ್ ವೆಜ್ಜಲ್ಲಿ ತುಂಬ ಇಷ್ಟಪಡ್ತಾರೆ ಪಲಾವ್ ಎಲ್ಲ ಮಾಡ್ತೀವಿ ಚಿಕನ್ನು ಕರಿ ಅದ್ಮಾಡ್ತೀವಿ ಚಿಕನ್ನು ಕಬಾಬ್ ಮಾಡ್ತೀವಿ ಮಟನ್ ಸಾಂಬಾರ್ ಮಾಡ್ತೀವಿ ಫಿಶ್ ಫ್ರೆ ಮಾಡ್ತೀವಿ ತುಂಬ ಚೆನ್ನಾಗಿ ಅಡುಗೆಯೆಲ್ಲ ನಾವು ದಕ್ಷಿಣ ಭಾರತದವ್ರು ಮಾಡ್ತೀವಿ ಯಾರೇ ಗೆಸ್ಟು ಬಂದರು ಒಬ್ಬಟ್ಟು ಮಾಡ್ತೀವಿ ಖೀರ್ ಮಾಡ್ತೀವಿ ವೆಜ್ ತರಕಾರಿ ಮಾಡ್ತೀವಿ ತುಂಬ ಅಡುಗೆಗಳನ್ನ ಮಾಡ್ತೇವೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ತುಂಬ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತೀವಿ ನಾವು ಪಲಾವ್ ಮಾಡಬೇಕಾದ್ರೆ ತರಕಾರಿ ಎಲ್ಲ ಹೆಚ್ಚಿ ತರ್ಕ ತರಕಾರಿ ಪಲಾವ್ ಮಾಡ್ತೇವೆ ರೈಸ್ ಮಾಡಿ ಮಸಾಲೆಯೆಲ್ಲ ರುಬ್ಬಿ ಅದನ್ನು ಪಲಾವ್ ಮಾಡ್ತೀವಿ ಮತ್ತೆ ಸ್ವೀಟಲ್ಲಿ ಶಾವ್ಗೆದು ಖೀರ್ ಮಾಡ್ತೇವೆ ಶಾವ್ಗೆ ಪಾಯಸ ಮಾಡ್ತೇವೆ ಶಾವ್ಗೆ ಉಪ್ಪಿಟ್ಟು ಮಾಡ್ತೇವೆ ಶಾವ್ಗೆನಲ್ಲಿ ತುಂಬ ಒಳ್ಳೊಳ್ಳೆ ಅಡುಗೆ ಮಾಡ್ತೇವೆ ಶಾವಿಗೆ ಪಲಾವು ಮಾಡ್ತೇವೆ ಯಾವುದೇ ಗೆಸ್ಟ್ ಬಂದರು ನಾವು ನಮ್ಮಲ್ಲಿ ತುಂಬ ಅಡುಗೆಗಳನ್ನ ಮಾಡ್ತೇವೆ ಒಬ್ಬಟ್ಟು ಅಡುಗೆನ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಈಗೆ ಥರ ಥರದ ಒಬ್ಬಟ್ಟುಗಳೆಲ್ಲ ಮಾಡ್ತೇವೆ ಕ್ಯಾರೇಟ್ ಒಬ್ಬಟ್ಟು ಹಾಗೆ ಕಾಯಿ ಒಬ್ಬಟ್ಟಿಗೆ ಹೂರಣ ತೆಗೆದು ಒಬ್ಬಟ್ಟು ಹಿಟ್ಟನ್ನು ನಾದಿ ಹಿಟ್ಟನ್ನು ತಯಾರಿಸ್ಕೊಂಡು ಹೋಳ್ಗೆಗೆ ಮೈದಾದೆಲ್ಲ ಹಿಟ್ಟನ್ನು ನಾದಿ ಅದನ್ನೆಲ್ಲ ತಯಾರಿಸ್ಕೊಂಡು ಹೋಳಿಗೆನ ತಟ್ಟಿ ಬೇಯಿಸ್ತೇವೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ದಕ್ಷಿಣ ಭಾರತದ ಜನ ಬಂದವರಿಗೆಲ್ಲ ನಾವು ಒಬ್ಬಟ್ಟನ್ನು ಮಾಡಿ ಬಡಿಸ್ತೀವಿ ಒಬ್ಬಟ್ಟನ್ನು ತುಪ್ಪ ಹಾಕಾದ್ರೂ ತಿಂತಾರೆ ಆಲ್ ಹಾಕೊಂಡಾದ್ರೂ ತಿಂತಾರೆ ಒಬ್ಬಟ್ಟು ತುಂಬ ಇಷ್ಟವಾದ ಅಡುಗೆ ನಮ್ಮಲ್ಲಿ ಅದು ಬಿಟ್ಟರೆ ಪಾಯಸ ಮಾಡ್ತೇವೆ ಪಾಯಸಕ್ಕೆ ಬುಂದಿ ಹಾಕಿ ತಿಂತಾರೆ ಹಬ್ಬ ಹರಿದಿನಗಳಲ್ಲಿ ಪಾಯ್ಸಗಳು ಮಾಡ್ತಾರೆ ವಾರಗಳಲ್ಲಿ ಪಾಯ್ಸಗಳು ಮಾಡ್ತಾರೆ ನ್ ನಮ್ಮಲ್ಲಿ ತುಂಬ ಹಬ್ಬಗಳೆಲ್ಲ ನಡೆಯುತ್ತವೆ ಹಬ್ಬಗಳಿಗೆಲ್ಲ ಜನಗಳನ್ನ ಕರೆಯುತ್ತೇವೆ ಪಿತೃಪಕ್ಷ ಅಂತ ಮಾಡ್ತೇವೆ ಪಿತೃಪಕ್ಷದಲ್ಲಿ ನೆಂಟ್ರಿಷ್ಟ್ರುಗಳನ್ನೆಲ್ಲ ಖರೀದಿ ದೊಡ್ಡವರಿಗೆಲ್ಲ ಎಡೆ ತೀರ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಎಡೆ ಇಟ್ಟು ತಿಂಡಿಗಳನ್ನೆಲ್ಲ ಬೇಯಿಸಿ ಅಡುಗೆ ಮಾಡಿ ಬೇರೆಯವ್ರನ್ನೆಲ್ಲ ನೆಂಟ್ರಿಷ್ಟ್ರುಗಳ್ನೆಲ್ಲ ಕರೆದು ಊಟಕ್ಕೆ ಕೊಡ್ತೇವೆ ಹೀಗೆ ಪ್ರತಿ ಹಬ್ಬಗಳಲ್ಲೂ ನಾವು ಬೇರೆಯವರು ಕರೆದರೆ ಅಲ್ಲೋಗ್ತೇವೆ ನಮ್ಮಲ್ಲಿ ಕರೆದಾಗ ಅವರು ಬರ್ತಾರೆ ಹೀಗೆ ಹಬ್ಬಗಳನ್ನೆಲ್ಲ ಖುಷಿಯಾಗಿ ಆಚರಿಸ್ತೇವೆ ಎಲ್ಲರ ಜೊತೆ ಸೇರಿಕೊಂಡು ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಿ ಹೊರಗಡೆ ಎಲ್ಲ ಹೋಗ್ತೀವಿ ಹೊರಗಡೆ ಹೋದರೆ ಟ್ರಿಪ್ಗೆಲ್ಲ ಊಟ ತೊಗೊಂಡೋಗ್ತೀವಿ ತಿಂಡಿ ತೊಗೊಂಡೋಗ್ತೀವಿ ಊಟ ಮಾಡ್ತೀವಿ ಅಲ್ಲೆಲ್ಲ ಆಟ ಆಡ್ಬರ್ತೀವಿ ಹೀಗೆ ನಮ್ಮಲ್ಲಿ ಒಳ್ಳೊಳ್ಳೆಯ ಹಬ್ಬದ ಅಡುಗೆ ಹಬ್ಬದ ಊಟವೆಲ್ಲ ಆಚರಿಸ್ತೀವಿ ಏನೇ ಆದ್ರೂ ನಮ್ಮ ದಕ್ಷಿಣ ಭಾರತದ ಹಬ್ಬಗಳೇ ತುಂಬ ಒಳ್ಳೆ ಹಬ್ಬಗಳು ಊಟಗಳಲ್ಲೂ ಅಷ್ಟೇ ನಮ್ಮ ದಕ್ಷಿಣ ಭಾರತದ ಊಟನೇ ನಮಗೆ ಚೆನ್ನ ನಾವೇನೇ ಹೊರಗೋದ್ರೆ ಟ್ರಿಪ್ಪಲ್ಲೋದ್ರೆ ಅಲ್ಯಾವು ಊಟನೂ ನಮಗಿಷ್ಟ ಆಗಲ್ಲ ಅಲ್ಯಾವ ರೀತಿಯ ಅಡಿಗೆಯೂ ನಮಗಿಷ್ಟ ಆಗಲ್ಲ ನಮ್ಮ ಅಡುಗೆಗಳೇ ನಮಗೆ ಚೆನ್ನ ನಮ್ಮಲಿಯೇ ದಕ್ಷಿಣ ಭಾರತದಲ್ಲಿ ಒಳ್ಳೊಳ್ಳೆಯ ಅಡುಗೆ ಇರುತ್ತೆ ನಮ್ಮಲ್ಲೇ ರೈಸೆಲ್ಲ ಬೆಳೆಯೋದರಿಂದ ನಮ್ಮ ರೈಸಲ್ಲೇ ನಾವು ಭತ್ತ ಬೆಳೆಯೋದ್ರಿಂದ ನಮ್ಮ ಭತ್ತದಲ್ಲೇ ರೈಸ್ ಮಾಡೋದ್ರಿಂದ ನಮ್ಮಲ್ಲಿ ರೈಸು ಅನ್ನ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಹೊರಗಡೆ ರೈಸ್ಗಿಂತ ಅಕ್ಕಿಗಿಂತ ನಮ್ಮನ್ನೇ ನಮ್ಮಲ್ಲೇ ಬೆಳೆದ ಅಕ್ಕಿ ರೈಸು ಭತ್ತದ್ದು ನಾವೇ ತಯಾರಿಸಿದ್ದು ತುಂಬ ಚೆನ್ನಾಗಾಗಿರುತ್ತೆ ಚೆನ್ನಾಗಿರುತ್ತೆ ಆದ್ದರಿಂದ ಹಬ್ಬ ಹರಿದಿನಗಳು ತಿಂಡಿ ತಿನಿಸುಗಳು ಊಟ ಉಪಚಾರಗಳು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಚೆನ್ನಾಗಿರುತ್ತೆ